ಹಲೋ ಹೌದಮ್ಮ ನೀವ್ಯಾರು ಹಾಂ ಹೇಳಿ

ಟೆನ್ ಓ ಕ್ಲಾಕ್ ಮೇಲೆ ಬನ್ನಿ ಹಾಂ ನಾಳೆ ಟೆನ್ ಓ ಕ್ಲಾಕ್ ಬರ್ರಿ ಈಗ ಓಪನ್ ಇಲ್ಲಲ್ಲಮ್ಮ ನಾಳೆ ಬನ್ನಿ ಹಂಗೆಲ್ಲಾ ಹೇಳಾಕ್ಕಲ್ಲ ಹಾಗೆಲ್ಲಾ ಹೇಳಕ್ಕಾಗಲಮ್ಮ ರಿಸ್ಕ್ ಆತು ನೀವು ನಾಳೆ ಬಂದ್ಬಿಡಿ ಇಲ್ಲ ಇಲ್ಲ ಹಾಗಲ್ಲಾ ಹೇಳಕ್ಕಾಗಲ್ಲ ನಾಳೆ ಬನ್ನಿ ನೀವು ಹಾಗಲ್ಲ ಹೇಳಿದ್ರೆ ಅವ ಇನ್ಫೆಕ್ಷನ್ ಆಗ್ತಿರ್ತವೆ ಇಲ್ಲ ಇಲ್ಲ

ನಮ್ಮದು ಕೆ ಎಮ್ ಸಿ ಹತ್ತಿರ ಬಾ ಕೆ ಎಮ್ ಸಿ ಹುಬ್ಬಳ್ಳಿ ಕೆ ಎಮ್ ಸಿ ಹ್ಞೂ ಅಲ್ಲೇ ಬನ್ನಿ ಫೀಸ್ ಏನಿಲ್ಲ ಫ್ರೀ ಅದೆ ನಾಳೆ ಬನ್ನಿ ಹ್ಞೂ ನಾಳೆ ಫ್ರೀ ಅದೆ ಆಯ್ತು ಆಯ್ತು